ಕೊಳವೆ ಬಾವಿಯು ಒಂದು ರೀತಿಯ ನೀರಿನ ಬಾವಿಯಾಗಿದ್ದು ಅದು ಉದ್ದವಾದ ಬಾವಿಯಾಗಿರತ್ತೆ ಇದನ್ನು ನಿಮಗೆ ಗೊತ್ತಿರೋ ಹಾಗೆ ಇದನ್ನು ನೆಲದಡಿಯಲ್ಲಿ ಕೊರೆಯಲಾಗ್ತದೆ ಒಂದು ಬಾವಿ ತೆಗೀಬೇಕಾದ್ರೆ ಫುಲ್ ನೆಲನ ಕೊರೀಬೇಕಾಗತ್ತೆ ಇದು ಅಂದರೆ ನೀರಿನ ಮೇಲ್ಮೈ ಹೀಗೆ ನಾವೀಗ ನೀರನ್ನು ಎಳೀಬೇಕಂದರೆ ಅದರಲ್ಲಿ ಪಂಪ್ ಅಂತ ಬಳಸಲಾಗ್ತದೆ ಬಾವಿ ನೀರಿನ ಆಳ ಎಷ್ಟಿದೆ ಅನ್ನೋ ಲೆಕ್ಕಾಚಾರ ಹಾಕಿ ಪಂಪನ್ನು ಸೆಟ್ ಮಾಡಲಾಗ್ತದೆ ಅಷ್ಟೇ ಅಲ್ಲದೆ ಈ ಕೊಳವೆಬಾವಿ ಬೋರ್ವೆಲ್ ಹಾಗೆ ಕೆಲಸ ಮಾಡತ್ತೆ ಅಷ್ಟೇ ಅಲ್ಲದೆ ಈ ಕೊಳವೆ ಬಾವಿ ಎರಡು ಪ್ರಕಾರದಲ್ಲಿ ಇರ್ತದೆ ಅದು ದೊಡ್ಡ ಪ್ರದೇಶದ ಅಂದರೆ ದೊಡ್ಡದಾದ ಜಾಗದಲ್ಲಿ ಇದನ್ನು ನಿರ್ಮಾಣ ಮಾಡಲಾಗ್ತದೆ ಈ ದೊಡ್ಡ ಬಾವಿನ ಕೊರೆಯಲಾಗ್ತದೆ ಅದು ಬರಗಾಲದ ಈಗ ನೀರಿನ ಸಮಸ್ಯೆ ಉಂಟಾಗತ್ತೆ ಮಳೆ ಇರಲ್ಲ ಅಂತಹ ಸಮಯದಲ್ಲಿ ಈ ಬಾವಿ ನೀರನ್ನು ಜನರಿಗೆ ಪೂರೈಸ್ತದೆ ಅಂತ ಅಂದ್ಕೊಳ್ಬೋದು ಅಂದರೆ ಅಕ್ಕ ಪಕ್ಕ ಇರೋ ಜನರಿಗೆಲ್ಲ ಅಲ್ಲಿ ಸುತ್ತ ಮುತ್ತಲಿನ ಜನರಿಗೆ ನೀರನ್ನು ಈ ಬಾವಿ ಪೂರೈಸುತ್ತೆ ಇದು ಪ್ರತಿಶತ ಅಂತ ಹೇಳಿದ್ರೆ ಈ ಬಾವಿ ಅಷ್ಟು ಅಂಡ್ರೆಡ್ ಪರ್ಸ್ ನೂರು ಪ್ರ ನೂರು ಶೇಕಡಾ ನೂರರಷ್ಟು ಏನು ಇದು ಶುದ್ಧವಾಗಿರಲ್ಲ ನೀರು ನೀರಲ್ಲಿ ನೀರಲ್ಲಿ ಕೆಲವು ವೈರಸ್ ಗೀರಸ್ ಅಂಥ ಅದೂ ಸಹ ಇರ್ಬೋದು ಅಥವಾ ಆ ಸೀಸದಂಥ ಸೀಸ ಫ್ಲೋರೈಡ್ ಇಂಥ ಭಾರವಾದ ಲೋಹಗಳನ್ನು ಇದು ಒಳಗೊಂಡಿರ್ತದೆ ಅಷ್ಟೇ ಅಲ್ಲದೇ ಈ ಬಾ ಕೊಳವೆ ಬಾವಿ ನಿರ್ಮಾಣ ಮಾಡೋದ್ರಿಂದ ಹೀಗೆ ಕೃಷಿ ಜನರು ಹೀಗೆ ರೈತಾಪಿ ಜನರೆಲ್ಲ ಇರ್ತಾರಲ್ಲ ಅವರಿಗೆಲ್ಲ ನೀರನ್ನು ಸಹ ಇದು ಕೃಷಿ ಚಟುವಟಿಕೆಗಳಿಗೆ ಗಿಡ ಮರಗಳಿಗೆ ಅವರು ಬೆಳೆಸಿದ ಕೆಲವೊಂದು ಇದು ಇರತ್ತಲ್ಲ ಗಿಡಗಳು ಇರತ್ತಲ್ಲ ತರಕಾರಿ ಇಂಥವುಗಳನ್ನೆಲ್ಲ ಅವರು ಬೆಲೆಸಿರ್ತಾರಲ್ಲ ಅಂಥವಕ್ಕೆಲ್ಲ ಇದು ನೀರನ್ನು ಪೂರೈಕೆ ಮಾಡಲು ಇದು ಇಂಥ ಕೊಳವೆ ಬಾವಿಗಳು ಸಹಾಯ ಮಾಡುತ್ತದೆ ಅಂತ ಹೇಳ್ಕೊಂಡು ನಾವು ಅನ್ಬೋದು